ಹಾಂ ಅಲೋ ನಮಗೆ ಕಿಲಾ ನೋಡಕ್ಕೆ ಹೋಬೇಕಾಗಿತ್ ರೀ ನಾವು ಮೂರು ಜನ ಇದಾವ್ ಹಾಂ ರೀ ಅದಕ್ಕೆ ಮತ್ತು ಕಿಲಾ ಹತ್ತಿರ ಹೋಗಿ ಬರ್ಬೇಕ್ ರೀ ಅದಕ್ಕೆ ಬಾಡ್ಗೆ ಎಷ್ಟು ಆಗತ್ ರೀ ಏಯ್ ಆರ್ನೂರು ಅಂದ್ರೆ ಹೆಂಗೆ ರೀ ಏನು ಕಥೆ ಇದು ಭಾಳ ಆಯ್ತ್ ಡಬಲ್ ತ್ರಿಬಲ್ ಹೇಳಿದ್ರಿ ನೀವು ಹ್ಞೂ ಹ್ಞೂ ಹಾಂ ಅವತ್ತು ರೀ ಏನೇ ಆಗ್ಲಿ ನೂರ ಎಪ್ಪತ್ತೈದು ರೂಪಾಯಿ ಕೊಡ್ತೇನೆ ನೋಡಿರಿ ಏಯ್ ಭಾಳ ಆಗತ್ ರೀ ಏನೇ ಆಗಲಿ ಅವತ್ತೆಕ್ಕ ಎರಡು ನೂರು ರೂಪಾಯಿ ಕೊಡ್ತೇನೆ ನೋಡಿರಿ ಏಯ್ ಛೇ ಛೇ ಛೇ ಭಾಳ ಕಿರಿಕಿರಿ ಮಾಡೋರ್ ನೀವು ಅವತ್ತೆಕ್ಕ ಮೂರ್ನೂರು ರೂಪಾಯಿ ಕೊಡ್ತೇನೆ ನೋಡಿರಿ ಹಾಂ ಅವತ್ತು ಹೊಡ್ಕೊಂಬನ್ರಿ ಹೊಡ್ಕೊಂಬನ್ರಿ ಇಲ್ಲೇ ಇದಾವ್ ನೋಡ್ರಲ ನಡ್ಕೊಮು ಹಾಂ ಇಲ್ಲೇ ಕಿಲ್ಲಾ ಮುಂದೆ ಇಲ್ಲೇ ನ ನಿಲ್ತೇವೆ ಬನ್ರಿ ಹಾಂ ಕಿಲಾ ಹತ್ರ ಹಾಂ ಬರ್ರಿ